ನಾನು ಈ ಅಂದರೆ ಆನ್ಲೈನ್ ಶಾಪಿಂಗಲ್ಲಿ ಇದು ಎರಡನೆ ಸಲ ಎರಡನೆ ಸಲ ಸ್ಯಾರಿನ ಆರ್ಡರ್ ಮಾಡಿದ್ದೆ ಅದು ಬಂದಿದೆ ಆದರೆ ಚೂರು ಚೆನ್ನ ಚೆನ್ನಾಗಿಲ್ಲ ಕ್ವಾಲಿಟಿ ಚೆನ್ನಾಗಿಲ್ಲ ಮತ್ತು ಕ್ಲಾತ್ ಅಂತು ಅದು ವೆರ್ ಮಾಡೋಗೆ ಇಲ್ಲ ಹಾಗಾಗಿ ನಾನು ಮೊದಲನೇ ಪ್ರಾಡಕ್ಟ್ ತುಂಬ ಚೆನ್ನಾಗ್ ಬಂದಿತ್ತು ಹಾಗಾಗಿ ಎರಡನೇದ್ನ ಆರ್ಡರ್ ಪ್ಲೇಸ್ ಮಾಡಿದ್ದೆ ಆದರೆ ಇವಾಗ ಅದು ನೋಡೊದಿಕ್ಕು ಚೂರು ಚೆನ್ನಾಗಿಲ್ಲ ಅಲ್ಲಿ ಪಿಚ್ಚರಲ್ಲಿ ಎಷ್ಟು ಚಂದ ಇತ್ತು ಅಂದರೆ ಆ ಪ್ರೈಸ್ಗೆ ಅದು ಅದು ಸ್ಯಾರಿ ತುಂಬ ಬಯ್ ಮಾಡ್ಬೌದು ಖರೀದಿ ಮಾಡ್ಬೌದು ಅಂತ ಅನಿಸ್ತು ಆದರೆ ಅದು ಬಂದಮೇಲೆ ಚೂರು ಚೆನ್ನಾಗಿಲ್ಲ ಹಾಗಾಗಿ ಅಷ್ಟು ದುಡ್ಡಿಗೆ ಇಷ್ಟು ಚೀಪಾಗಿರೋ ಕ್ವಾಲಿಟಿ ಕ್ವಾಲಿಟಿನ ಪರ್ಚೆಸ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಕೆಲವೊಂದು ಕಡೆ ಅದು ಡ್ಯಾಮೇಜ್ ಕೂಡ ಆಗಿದೆ ಹಾಗಾಗಿ ನಾನು ಅದನ್ನು ರಿಟರ್ನ್ ಮಾಡೋದಿಕ್ ಇಷ್ಟಪಡ್ತಿನಿ ಹಾಗಿ ಈ ಪ್ರೊಡಕ್ಟ್ ನನಗ್ ಬೇಡ